ನಮ್ಮ ತಾಯಿ ಮನೆಯಲ್ಲಿ ಮ ಎಂಟು ಎತ್ಗಳು ಭಾಳಷ್ಟ್ ಆಕಳುಗಳು ಎಮ್ಮೆ ಆಮೇಲೆ ಎಲ್ಲಾಕು ಅದು ನಾಯಿ ಇಷ್ಟು ಎಲ್ಲ ಇದ್ದವು ಆದರೆ ಎಲ್ಲ ಆಳ್ಗುಳು ಎಲ್ಲ ಮಾಡ್ತಿದ್ವು ನಮ್ಗೇನು ಅಷ್ಟು ಇದಿದ್ದು ಬರ್ತಿದ್ದಿಲ್ಲ ಏನೋ ಲಾಸ್ಟ್ ಲಾಸ್ಟಿಗಿ ನೋಡುನ ನಾವು ಕಲಿಬೇಕು ಅನ್ನೋ ಅಂತ ಅಸೆ ಭಾಳಾತು ಹಿಂಡುದು ಅದು ಕಲಿತಿದ್ದೆವು ನಮ್ಮಮ್ಮ ಮಜ್ಗಿ ಮಾಡಿ ಇಟ್ಟು ಹೋಗಣ ಅದು ರೀಗಿ ತಗೊಂಡು ಬಡ ಬಡ ಹಿಂಗೆ ಕಟ್ಟದಂಗ ಮಾಡಿ ಬೆಣ್ಣಿ ತಗಿತಿದ್ದೆವು ಬೆಣ್ಣಿ ತಗುದು ಆ ಬೆಣ್ಣಿ ತಂದನ್ನು ಮಜ್ಗಿ ಮಜ್ಗಿ ಎಲ್ಲ ಬಂದೋರಿಗೆಲ್ಲ ಕೊಡುತಿದ್ದರು ಅವ್ರು ಒಂದು ಗುಂಡಿ ಬ ಮಜ್ಗಿ ಇಟ್ರೆ ತಾವು ಹಾಕ್ಕೊಂಡು ಹೋಕಿದ್ದರು ಆಮೇಲೆ ಎತ್ಗಳು ಎಂಟು ಎತ್ಗುಳು ಇದ್ವು ಅವ ಎತ್ಗುಳಿಗೆಲ್ಲಾ ಅವ್ಕ ತಿನ್ಸಿ ಜೆವಿ ಹೊಡದು ಬೆಲ್ಲ ಕಲಸಿ ಅವ್ನೆಲ್ಲ ಒಟ್ಟು ಇಟ್ಟು ಅದನ್ನ ಅದು ಆಳ್ಗುಳ ಎಲ್ಲ ತಿನಸಿ ಅದಕ್ಕೆಲ್ಲ ಮಾಡಿ ಮರ್ದಿಸ ನಶಿಕ್ನ್ಯಾಗ ಹೊಲಕ್ಕ ಗೆಳೆ ಹೊಡ್ಯಾಕ ಅದ ಏನು ಹೊಲ್ದಾನ ಕೆಲ್ಸ ಮಾಡಕ ಕತ್ ತಗೊಂಡು ಹೋತಿದ್ರು ಆಮೇಲೆ ಒಂದು ಎರಡಕ್ಕೆ ಬರ್ತಿದ್ದರು ಬಂದು ಅವನ್ನೆಲ್ಲ ಮತ್ತು ಎತ್ತುಗಳೆಲ್ಲ ಕಟ್ಟಿ ಅವ್ಕೆಲ್ಲ ಮ್ಯಾವ ಮತ್ತು ನೀರಾದ ಕುಡಿಸಿ ಅವ್ನ ಕಟ್ಟಿ ಹೋಗಿ ತಾವು ಜ ಜಳಕ ಮಾಡಿ ಊಟ ಗಿಟ ಮಾಡ್ಕೊಂಡು ಬಂದು ನಮ್ಮಲೆನ ಮಾಡೋದಲ್ಲ ಅವು ಕಾತಿದ್ರೆ ಹಗ್ಗ ಸು ಪುಂಡಿ ನಾರತ್ ಬೆಳಿತಿದ್ರ ಆ ಪುಂಡಿಯತ ಬೆಳ್ದಿದ ಅದನ್ನು ಎಲ್ಲಾಕ ಹೊಸುದು ಹಗ್ಗ ಮಾಡವ ಯ ಪ್ರಾಣಿಗಳ ಎತ್ಗುಳಿಗೆ ಆಕ್ಳುಗುಳಿಗೆ ಕಟ್ಟಾಕತ ಹಗ್ಗ ಮಾಡ್ತಿದ್ದರು ಹಗ್ಗ ಮಾಡಿ ಮತ್ತು ಇದನ್ನ ಮಾಡಿ ಅವ್ನ ಕಟ್ಕೊಂಡು ಇದು ಮಾಡ್ತಾ ಅದಕ್ಕಾಗಿ ನನ್ಗ ಏನು ಅದಲ್ಲ ಅಲ್ಲಿ ಎಲ್ಲ ನಮ್ಮ ಮನ್ಯಾಗ ನೋಡಿ ಬಂದು ನಮ್ಗೆನು ಅದಲ್ಲ ಇಲ್ಲಿ ನಮಗೆ ಸಾಕದ ಕೂಡ್ಲೆನ ಮ ಒಂಥರ ಇದು ಆಗ್ತೈತಿ ಅಂತೇಳ್ ಹಿಂಗೆ ಅವ್ನ ಬಾಯಿ ಎಳ್ದು ಅವ್ಕುನ ಮೈ ಕೂದ್ಲ ಅದು ಹಿಂಗೆ ಮನ್ಯಾಗ ಬರ್ತವತ ಹೇಳಿ ನಮ್ಗ ಪ್ರಾಣಿಗಳು ಸಾಕು ಇಷ್ಟ ಇಲ್ಲ ಆಮ್ಯಾಲ ಫಿಶ್ ಸಾಕಿವ್ ನಾವು ಫಿಶ್ ಏನು ಅದ ನಮ್ಮ ಮಗ ಒಂದು ಮೂರು ನಾಲ್ಕು ಫಿಶ್ ಮೊದಲ್ನಿಂದು ಸಣ್ಣಂದಿರ್ತ ತರುದು ಸಾಕುದು ಅವ ಕ್ಲೀನ್ ಮಾಡಲ್ಲನ ಸಾಯದು ಭಾಳ್ ಬೇಜಾರು ಆಕ್ತಿತ್ತು ಅದಕ್ಕೆ ನಡಕ್ ಇಷ್ಟ ದಿವ್ಸ ಬಿಟ್ಟು ಬಿಟ್ಟಿದೆವು ಬಿಡಾನ ಈಗ ಏನದಲ್ಲ ಮತ್ತೆ ಸಾಕ್ಯನು ಚಲೊ ಬಂದಾವು ಬಂದು ಒಂದು ದೊ ಮೊನ್ನೆ ಮೊನ್ ಮೊನ್ನೆ ಆಯಿತು ಭಾಳ್ ದೊಡ್ದುದ ಬೆಳ್ದಿತ್ತು ಅದುನು ಬೆಳದ ತಕ್ಷಣ ಅದಕ್ಕೆ ಕ್ಲೀನ್ ಮಾಡಿ ಫೀಶ್ ಇಟ್ಟು ಹೋಗ್ಯಾನ ಇಟ್ಟು ಹೋಗುದ್ಕ ಅದು ಹೊರಗೆ ಹೋಗ್ಯಾನ ನಾವು ಬಂದೇವ ಎಲ್ಲಾರು ಹೊರಗೆ ಹೋಗಿ ಬಾಗ್ಲ ಹಾಕೊಂಡು ಅದು ಏನು ಆಯಿತು ಜಿಗಿದು ಹೊರಗೆ ಬಿದ್ದು ಅದೊಂದು ಮೀನು ಕೆಲಸೊ ಹೋತು ಅದು ಖಾಲಿ ಆಯಿತು ಖಾಲಿ ಆದಿಂದು ಈಗ ಮತ್ತೆ ಎರಡು ಮೀನು ತಂದು ಸಾಕ್ಯಾನ ಚಲೊ ಆಗೆ ಅದಾವ ಮೀನದು ಇಷ್ಟಾತು ಅದನ್ನ ನೋಡ್ಕೋತ ಕುಂತೇವಿ ಅಂದ್ರ ಒಂಥರ ಮೈಂಡ್ ಇದು ಆಕೈತಿ ಮೀನು ಅಷ್ಟು ಸಾಕ್ಯಾವ ನಾಯಿನು ಸಾಕಿದೇವು ಖರೆ ಆದ್ರ ನಮ್ಗ ನಾಯಿ ಏನು ಹಿಡಸಲಿಲ್ಲ ಬೆಕ್ಕುಗಳ ಹಿಡ್ಸುದಿಲ್ಲ ನಮಗೆ ಅವ್ಗಳ್ದ ನಮ್ಮ ತಾಯಿ ಮನ್ಯಾಗ ಎಲ್ಲ ದನ ಕರ ಹೊಲ ಎಲ್ಲ ರೀತಿದಿಂದ ನಮ್ಮ ಮನ್ಯಾಗ ಅದು ಜ್ವಾಳ ಬೆಳೆತಿದ್ದರು ಜ್ವಾಳ ಗೋದಿ ಕಡ್ಲಿ ಗಿಡ ಇವ್ನೆಲ್ಲ ಬೆಳದು ಪ್ರಾಣಿಗಳದು ಎತ್ಗುಳು ಎಲ್ಲ ಅಯ್ಯೆಯ ಎಲ್ಲ ಸ್ ಕೆಲಸ ಮಾಡ್ತಿದ್ವು ಹಿಂಗೆ ಹೊಲ್ದಾಗ ದುಡಿತಿದ್ವು ಅವ್ಕೆಲ್ಲ ಇದು ಮಾಡ್ತಿದ್ದೆವು ಮತ್ತು ಉಳ್ದಿದ್ದ ಯಾ ಪ್ರಾಣಿಗಳು ನಮ್ಗೇನು ಇದು ಆಗಿಲ್ಲ ಇಷ್ಟು ಎಲ್ಲಾ ಪ್ರಾಣಿಗಳು ಮತ್ತು ಅಹು ನೋಡಾಕೆ ನಾವು ಪ್ರಾಣಿಗಳ್ದ ಎಲ್ಲ ನೋಡಾಕೆ ಹೋಗಿದ್ದೆವು ಜ್ಯೂಶ ಜೂ ಇದು ಎಲ್ಲ ನೋಡಿ ಎಲ್ಲ ಮುಗಸ್ಕೊಂಡು ಇದು ಮಾಡ್ಕೊಂಡು ಬಂದೇವು ನಮ್ಮ ತಾಯಿ ಮನೆಯಲ್ಲಿ ಆಕ್ಳ್ದ ಹಾಲು ಕುಡಿತದ ತೇಳಿ ನಮಗೆ ಆಕ್ಳ ಮಕ್ಳಿಗೆ ಹಾಲು ನಾವು ಡೆ ನಮ್ಮ ಡೆಲಿವರ್ ಆದಂಗೆ ಕೂಸ್ಗುಳಿಗೆ ಹಾಲು ಆಕಳ್ದ ಕುಡ್ಬೇಕು ಅಂತ ಹೇಳಿ ಆಕ್ಳನೆ ಹಿಂಡಿದ ಹಾಲಗುಳ ತಂದು ಮಕ್ಕಳಿಗೆ ನಮ್ಮ ನಮ್ಮ ಮಕ್ಕಳಿಗೆಲ್ಲ ಕುಡಸ್ತಿದ್ದೆವು ಹಾಲು ಆಕ್ಳು ಹಾಲು ಭಾಳ್ ಶುದ್ಧತೆ ಹೇಳಿ ಆಕ್ಳದು ಮತ್ತು ಆಕ್ಳುಗುಳ ಅಂತು ಭಾಳ್ ಇದ್ವು ನಮ್ಮಲ್ಲಿ ಆಮೇಲೆ ಅವ ಆಕ್ಳುಗಳು ಹೋರಿಗಳ ಕೊಡ್ತಿದ್ದು ದೊಡ್ಡ ದೊಡ್ಡು ಅವಾ ಮುಂದ ಮುರಾ ಮನ್ಯಾಗ ಕಟ್ಟಿ ಅವ್ಕೆಲ್ಲ ಹುಲ್ಲ ಅದು ಇದ್ಯಾವ ಜೇವಿ ಬೆಲ್ಲ ಇಂಥದೆಲ್ಲ ಹಿಂಡಿ ಎಲ್ಲ ಇತ್ತು ಅವ್ಕ ಜ ಚಲೊ ಹೊತ್ನ್ಯಾಗ ಬೆಳೆಸಿ ಅವ್ಕೆಲ್ಲ ಮುಂದು ಅವ್ಗೆ ನಮ್ಮಲ್ಲಿ ಎತ್ತು ಮಾಡಿ ಬಿಡ್ತಿದ್ದರು ಹೊಲಕಕ್ ದುಡಿಯಾಕೆ ಕಲ್ಸ್ತಿದ್ರ ಅವ್ಕ ನಮ್ಮ ಮನಿಯುವೇ ನಮ್ಮ ಮನ್ಯಾನ ಆಕ್ಳ ಕೊಟ್ಟಿದ್ವೆ ಏ ಹೋರಿ ಇವತ್ತು ಹೇಳಿ ಯಾ ಯಾ ಆರು ಎತ್ತು ಆಗಿದ್ವು ನಮ್ಮ ಮನ್ಯಾಗ ದೊಡ್ಡ ಪ್ಯಾಮ್ಲಿ ನಮ್ದು ಎಲ್ಲ ನಮ್ಮ ದೊಡ್ಡಪೊರ ಮನ್ಯಾಗ ಆಮೇಲೆ ನಮ್ಮ ಮನ್ಯಾಗ ಎಲ್ಲಾರೂ ದನ ಎಮ್ಮೆ ಆ ಎಮ್ಮೆ ಹಿಂಡಿ ಬೆಣ್ಣಿ ತಗುದು ತಿನ್ನುದು ಅದು ನಮ್ಮ ಮನ್ಯಾಗ ಭಾಳ್ ಮಾಡ್ತಿದ್ವ ಎಲ್ಲಾ ಮಾಡಿ ಇದು ಮಾಡ್ಕೊಂಡು ತಿಂತಿದ್ದೆವು ಪ್ರಾಣಿಗಳು ಅಂದ್ರ ಎಲ್ಲ ಕರ್ಗಿ ಸಾಕುದ ಅತ್ತಿಲ್ಲ ನಮ್ಮ ಮನಿ ಬಾಜುಕನವ್ರ ಪ್ರಾಣಿ ಸಾಕ್ಯರ ಅವ್ರದ್ದೆಲ್ಲ ನೋಡಿ ನಮ್ಗ ಒಂಥರ ಬ ಅಗ್ದಿ ಅದುಗ ಏಶಿ ರೂಮ್ನ್ಯಾಗೆ ಕುಂದಿರ್ತದ ಅಟ್ ಪ್ರೀತಿದಿಂದ ಸಾಕ್ಯರ ಕರೆ ಅವ್ರುದು ನೋಡಿ ನಮಗೂ ಸಾಕ್ಬೇಕು ಅನಸ್ತದ ಕರೆ ಬ್ಯಾಡ ಬಿಡಪ್ಪ ಅವ್ರ ಮನ್ಯಾಗ ಕೂದ್ಲ ಆಪಲ್ ಬಾಯಾಗ ಬರ್ತ ಎಲ್ಲಿ ಹೊಲ್ತ್ರವ ಸ್ವಚ್ಛ ಅನ್ಸಂಗಿಲ್ಲ ಅಂತೇಳಿ ನಾವು ಇದು ಮಾಡಿಲ್ಲ ಅವ್ರ ಎಲ್ಲಾ ಪ್ರಾಣಿಗಿ ದಿನ ಜ ಸ್ನಾನ ಮಾಡ್ಸುದು ಆಮೇಲೆ ಅದಕ್ಕೆ ಸೋಪ್ಪು ಹಚ್ಚಿ ತೊಳುದು ಮತ್ತೊಂದು ಡರ್ಬಿಲೆ ವರ್ಸಿ ಎಲ್ಲ ಮಾಡಿ ಪ್ರಾಣಿಗಳು ಆತು ಹೇಳದಕ್ಕೆ ತಿತ್ ಮಾಡಿಕೆ ನಮ್ಮನಿಗೆ ಕೋಡ್ತಿದ್ದರು ಹಾಲ ಒಮ್ಮೊಮ್ಮೆ ಅವ್ರ ಮನ್ಯಾಗ ಎಲ್ಯಾರು ಊರಿಗೆ ಹೋದ ನನ್ನ ನಮ್ಮ ನಾಯಿಗೆ ಅದ್ರ ಹೆಸರು ಬಿಟ್ಟು ಅತ ಇಟ್ಟಿದ್ದರು ಆ ಬಿಟ್ಟುಗ ಹ ಚಪಾತಿ ಮಾಡಿ ಕೊಡ್ರಿ ಅತು ಕೊಡ್ತಿದ್ದರು ಚಪಾತಿ ಹಾಲು ಕಾಸು ಕೊಡ್ತಿದ್ದೆ ಒಂದು ಆರು ಚಪಾತಿ ಹಾಕ್ತಿದ್ದೆವು ಆಮೇಲೆ ಅದಕ್ಕೆ ಮ್ಯಾಲಿನ ಕೆನೆ ಅಂದ್ರ ಇಷ್ಟ ಆತದು ಬಿಟ್ಟು ಅಂದ್ರ ಪ್ರಾ ನಾಯಿ ಆ ನಾಯಿಗೆ ಏನದ ಮ್ಯಾಲಿನ ಕೆನೆ ಹಾಕಿ ಆರು ಚಪಾತಿ ಹಾಕಿದ್ರ ದೊಡ್ಡದಿತ್ತು ಅದು ನಾಯಿ ಮತ್ತೆ ತಿಂತಿತ್ತು ದಿನ ನಾವು ಹಾಂ ಅದ್ರ ಊರಿಗೆ ಹೋದ್ರ ನಮ್ಮ ಕೈಯಾಗೆ ಕೊಡ್ತಿದ್ದರು ನಾವು ಹಾಕ್ತಿದ್ದೆವು ಅದನ್ನು ಮತ್ತು ಕೆಲ್ಸ್ದಕ್ಕೆ ಒಯ್ದ ಇಡ್ತಿದಳು ಒಯ್ದ ಕೊಯಿಟ್ ಜೋಪಾನ ಮಾಡ್ತಿದ್ಳು ಅದನ್ನ ಮತ್ತು ಇದು ಮಾಡ್ಕೊಂಡು ಮಕ್ಕಳಿಗೆ ಆಕ್ಳ ಹಾಲಂದ್ರ ಭಾಳ್ ಪ್ರೀತಿ ಆಮೇಲೆ ನಾವು ನಮ್ಮ ರಿಲೇಷನ್ದಗ್ರ ಎಲ್ಲಾರು ಸಾಕ್ಯರ ಕರೆನ ನಾಯಿ ಅಂದ್ರ ಏನದು ಏನು ಎತ್ಕೊಂಡು ಅಡ್ಯಾಡ್ತಾರೆ ಅದಕ್ಕೆ ಊಟದ್ದು ಅದು ಅದು ಒಂಥರ ನಾವು ಮನುಷ್ಯಾನ ಜೋಪಾನ ಹ್ಯಾಂಗ ಮಾಡ್ತೇವೆ ಆ ಥರ ಮಾಡಿ ಬಿಟ್ಟಾರ ಅವರು ಅದಕ್ಕೆ ಅದ ಮ ಹಂಗೆ ನೋಡದ್ರ ಮಂದಿದ್ದೆಲ್ಲ ನೋಡದ್ರ ನಮಗೂ ಸಾಕ್ಬೇಕು ಅನಸ್ತದ ಅದ್ರ ನಮ್ಗ ಹಿಡ್ಸಂಗಿಲ್ಲ ನಮ್ಮ ಅಮ್ಮಾಗ ಅದೆಲ್ಲರೂ ಸಾಕ್ಬೇಕು ಅನ್ನು ಅಂಥದ್ ಮಾಡಿ ಮಾಡ್ತರೆ ಕರೆ ನಾವು ಸಾಕಸ್ಕೊಟ್ಟಿಲ್ಲ ಆದರು ಪಿಶ್ ಒಂದು ಸಾಕ್ಯೆವು ಮಾಡಿ ಮತ್ತೆ ಒಂದು ನಮ್ಮ ಮನ್ಯಾಗೆ ದನ ಕರ ಬಾ ಎಲ್ಲ ರೀತಿದಿಂದ ಇರ್ತವು ಎಲ್ಲದ್ದು ಹೊಲದಾಗ ಏನೇನೆಲ್ಲ ಬೆಳಿತಾರ ಅವ ಎಲ್ಲಾದ ಎತ್ತನೆ ಗಾಡಿ ಚಕ್ಕಡಿ ತಂದು ಮತ್ತು ಹಾಕಿ ಹೊದ ಹೊಲ್ದಾಗ ನೆಲ ಹೀರ್ಕೊಂಡು ಬರುದು ಅದು ಎಲ್ಲಾ ದನನೆ ಮಾಡ್ತಿದ್ವು ಪ್ರಾಣಿಗಳು ಅದ್ರಾಗ ಎತ್ತು ಆಕಳ ನಾಯಿ ಇಷ್ಟೆಲ್ಲಾ ಇಷ್ಟು ಇಷ್ಟು ಗೊತ್ತಿದ್ದು ನಮು ಇಷ್ಟಿಟ್ಟು ಗೊತ್ತಿದಿದ್ದು ಇವ ಅಷ್ಟು ಮಾಡೆವು ಮತ್ತೆ ಮುಂದ ಏನದಲ್ಲ ನಮ್ಮ ಊರಿಗೆ ಗಂಡ ಮನಿಗಿಲ್ಲ ಕಡಿ ಧಾರವಾಡಕ್ಕೆ ಬಂದೇವು ಧಾರವಾಡದಿಂದನ ನಾವು ಯಾವು ಸಾಕಕ್ಕೆ ಹೋಯಿಲ್ಲ ಬರೆ ದೂರಿಂದ ನೋಡ್ತೇವು ಪೂಜ ಮಾಡ್ತೆವೆ ಆಕ್ಳಿಗೆ ಸೊಳಾ ಸೋಮವಾರದ ಪೂಜಾ ಮಾಡಿ ಆಕ್ಳಿಗೆ ಪೂಜೆ ಮಾಡಿ ಎಡೀ ಅದಕ್ಕೆ ತಿನಸ್ತೇವು ಎಲ್ಲ ತಿನಸಿ ಇದು ಮಾಡಿ ಬರ್ತೆವು ಬಂದು ಮತ್ತು ಇದಕ್ಕೆ ಮಾಡಿ ಎಲ್ಲ ಪ್ರಾಣಿಗಳದ ಭಾಳ್ ಹೇಳದ್ರ ಭಾಳ್ ಚಂದ ಅದಾವು ಪ್ರಾಣಿಗಳ ಸಾಕ್ಬೇಕು ಕರೆ ಎಷ್ಟು ಆತದ ಆದ್ರ ಕರೆ ನಮ್ಗ ಅದನ್ನ ಮಾಡುದ ನಿಗುವಂಗಿಲ್ಲ ತದಕ ಮಾಳ್ ಒಂದ್ವೇಳೆ ಸಾಕಿಂದ ಅದಕ್ಕೆಲ್ಲ ಎ ಟು ಝಡ್ ಅದನ್ನ ಅಗ್ದಿ ಮನುಷ್ಯಾನ್ಕಿಂತ ಮನುಷ್ಯ ನಾಯಿ ನೋಡ್ಕೋಬೇಕು ಅಂದ್ರ ನಾವು ಪ್ರಾಣಿ ಸಾಕಬೇಕು ಎಲ್ಲಿಕಂದ್ರ ಅದನೆನ್ ಪ್ರಾಣಿ ಸಾಕಿದ್ದು ಅದಕ್ಕ ಅರ್ಧಂಬರ್ಧ ಮಾಡ್ಬಿಟ್ಟೆವು ಅಂದ್ರ ಅದಕ್ಕೆಲ್ಲ ಒಂಥರ ಇದು ಆತದ ಅದಕ್ಕೆ ಅಗ್ದೀ ಟಾಯ್ಲೆಟ್ ಮಾಡ್ಸುದು ಮತ್ತು ನೀರು ಅದಕ್ಕ ಶು ಶು ಮಾಡಿದಿಲ್ಲಿ ಮಾಡಬೇಕು ಎಲ್ಲ ಕಲಸ್ಬೇಕು ಅದಕ್ಕೆ ಊಟದ ಟೈಮಗ ಸರಿಯಾಗಿ ಊಟ ಆಬಕು ಆಮೇಲೆ ಎಲ್ಲಿಯಾರು ಹೊರಗೆ ಹೋಗಿ ಅದ್ರ ಅದ್ರ ಅದನ್ನ ಎಲ್ಲಿ ಬಿಟ್ಟು ಹೋಗಣ ಅಂತ ಅದು ಒಂದು ಇದು ಹೀಗಾಗಿ ನಾವು ಪ್ರಾಣಿಗಳ ಸಾಕಿಲ್ಲ ಆದ್ರ ಪ್ರಾಣಿಗಳ ಸಾಕ್ದವ್ರ ಮನ್ಯಾಗ ಎಲ್ಲಾರ ಮನ್ಯಾರ ನೋಡಿವು ಆತು ಪ್ರೀತಿ ಬರ್ತೈತಿ ಎಲ್ಲ ಮಾಡ್ಕೊಂಡು ಒಟ್ಟು ನಡಸಿದೇವು ನೋಡಿ ಮತ್ತು ಅವೆ ನಮ್ಮಲ್ಲಿ ದನ ಕರ ರಗಡ ಅದಾವ ಮತ್ತು ಹೊಲುಗುಳ್ದಾಗ ಅವ್ಕು ಹೊಲಕ್ಕೆ ಹೋಗಿರ್ತೇವೆ ನಾವು ಅಲ್ಲಿ ಹೊಲದಾಗ ಇದ್ದಾಗ ಎತ್ತು ಆಕ್ಳ ಕುರಿ ಎಲ್ಲ ಕಟ್ಟಿರ್ತಾರೆ ಅವ್ರ ನಮ್ಮಲ್ಲ ಆಳ್ಗುಳ ಅವರೆಲ್ಲ ಸಾಕಿರ್ತಾರ ಕರೆ ಸಾಕಿದನ್ನು ಮಾಡ್ತರೆ ಮಾಡ್ಕೊಂಡು ಮ ಇದು ಮಾಡ್ಕೊಂಡು ಅದು ಬಾ ಮತ್ತು ನಮ ಹೊಲದಗ ಹೊಲದಾಗ ಗದ್ಯಾಗಲ ಎಲ್ಲ ನಡಿಸ್ತಿರ್ತ್ಯಾರೆ ಹೊಲದ ಮಾತಾಡ್ಕೊಂಡು ಪ್ರ ಬೇಣಸ್ತ ಪ್ರಾಣಿ ಹೊಲದ್ದು ಮಾತಾಡುದರು ನಡಿತೆತಿ ಹೊಲದಂತು ಹೊಲ್ದಾಗ ಹೊಲದ್ದು ಮಾತಾಡುದ್ರು ನಡಿತತ್ ಇಲ್ಲ ಅವ ಪ್ರಾಣಿಗಳ ಡಾಗ್ ಅವೆಲ್ಲ ನಮ್ಮ ಹೊಲ್ದಾಗೆಲ್ಲ ಎಷ್ಟು ಎಲ್ಲ ಸಾಕಿದ್ರು ಕೋಳಿ ಆಮೇಲೆ ನಮ್ಮ ಮನೆ ಬಾಜುಕಿನರ ಕೋಳಿ ನಾವು ಮೊದಲ ಬಾಡ್ಗಿ ಇದ್ದೆವು ಅವ್ರ ಮನ್ಯಾಗ ಕೋಳಿ ಇತ್ತು ಕೋಳಿ ಇತ್ತು ಪ್ರ ಕೋಳಿಗಳ ಬರನ ಅವು ಮತ್ತು ಹೊಲಸು ಮಾಡ್ತಿದ್ವು ಅವನ್ನೆಲ್ಲ ಸೇರ್ತಿದ್ದಿಲ್ಲ ಆಮೇಲೆ ಅವನ್ನೂ ಬುಟ್ಯಾಗ ಹಾಕಿ ಮುಚ್ಚಿಡುದು ಅವನ್ನೆಲ್ಲ ನೋಡಿ ಕೋಳಿ ಬಿಳನ ಇದು ಆಗ್ತಿದ್ವು ಮತ್ತು ನೋಡಿ ನಮ್ಗ ಇದು ಆಗತ್ತಿದ್ದಿಲ್ಲ ಚಲೊ ಅನಸ್ತಿದ್ದಿಲ್ಲ ಮಾಡಿದೆವು ಕರೆ ಕೋಳಿ ಸಾಕಿದೆವು ನಾವು ಮೊದಲಿನ ಕಾಲ್ದಾಗ ಕೋಳಿ ಸಾಕೀವಿ ಅದನ್ನ ನಮ್ಮ ಸೇರಲಿಲ್ಲ ಅದಕ್ಕೆ ಬಿಟ್ಬಿಟ್ಟೆವು ಆಮೇಲೆ ಈಗ ದನ ಕರ ಅಂತು ಭಾಳ್ ಇದ್ವು ಅವ್ಕರ ಪ್ರಾಣಿಗಳು ಮತ್ತು ಪಿಶ್ ಗುಬ್ಬಿ ಸಾಕಿದ್ದೆವು ಆಮೇಲ ಗಿಣಿ ಒಬ್ಬ ಪ್ರ ನಾಯಿಗೆ ಇದು ಮಾಡ್ಲ ಕುರೀ ಎಲ್ಲದಿಂದ ಸಾಕಿ ಇದು ಮಾಡ್ಕೊಂಡು ಮಾಡಿದ್ದೇವು ಮತ್ತು ನಾಯಿಗಳ ಏನದಲ್ಲ ನಮ್ದ ಒಂದು ನಾಯಿ ಇತ್ತು ಅದನ್ನ ಬರೇ ಏನು ಮಾಡ್ತಿತ್ತು ಒಂದು ಆರು ತಿಂಗ್ಳು ಸಾಕ್ದೇವು ಸಾಕೆನ ಬರಿ ಗಲೀಜು ಮಾಡುದು ಬರಿ ಮಂದಿ ಮನೆಯಂದ ಎಲ್ಲ ಪೇಪರ್ಸ್ಗಳ್ ತಂದು ತಂದು ತಂದು ಮನ್ಯಗ ಚಲ್ಲುದು ಹಾಕುದು ಎಲ್ಲ ಮಾಡಕತ್ತೆ ಅದಕ್ಕಾಗಿ ಅದಕ್ಕೇನು ಮಾಡ್ಬೇಕಿನ್ನ ಎಲ್ಲ ಹೊಲ್ಸಾಟ ಮಾಡ್ಲಿಕತ್ತು ಬಿಡು ಸರಿಯತ್ ಹೇಳಿ ಆಮೇಲೆ ಅಮ್ಮ ಹೋದೋರ್ಗೆ ಆದು ಬಂದು ಕ ಇದು ಮಾಡಕತ್ರು ಚಂದ ಇತ ಕರೆ ಆದ್ರ ಅದ್ರ ಗುಣ ಸುಮಾರಿದ್ವ ಒಟ್ಟು ಚಲೋನೆ ಇದ್ದಿದಿಲ್ಲ ಅದು ನಾಯಿದ ಚಟ ಹಿಂಗಾಗಿ ಅದಕ್ಕೆ ಏನು ಮಾಡ್ಬೇಕತೆಳಿ ಎಲ್ಲ ಹೋಗಿ ಹೋಗಿ ಎರಡು ಮೂರು ಸರಿ ದೂರ ಬಿಟ್ಟು ಬಿಟ್ಟು ಬಂದೆವು ಬಂದರು ಮತ್ತೆ ಬರಕತತ್ತು ಮತ್ತು ಬಂದ ಬಂದ ಇದೂ ನಮ್ಗ ಜೀವ ಮರ ಮರತಿತ್ತು ಊಟ ಹಾಕದ ಬಿಟ್ಟು ಬಿಟ್ಟೆವೆ ಅದುನ್ನ ಎಲ್ಲಾ ರಸ್ತೆದಲ್ಲಿ ಯಾರ ತಿಂದು ಉಗಿದಿಟ್ಟ ಪ್ಲಾಸ್ಟಿಕ್ ತಂದು ನಮ್ನಿಗೆ ತಂದು ಇಡಬೇಕಾಗಿತ್ತು